ಹೊರಗೆ ತೋಲು ಪಿರೆ ಹೇಳತ್ತಿರದಕ್ಕೆ ಐದು ಆರು ಸಾವಿರ ರೂಪಾಯಿ ಹೇಳತ್ತಿದ್ರು ಅವ್ನಿಗೆ ಈಗ ಕೇಳ್ದೆ ಆನ್ಲೈನ್ದಾಗ ಹೆಂಗೆ ತರ್ಸ್ಬೆಕಂತ ಕೇಳ್ದೆ ಕೇಳಾನೆ ಹೇಳಿದನು ಫ್ಲಿಫ್ಕಾರ್ಟಲ್ಲಿ ಅಮೆಝನಾಗ ತರ್ಸಿದನು ಹೇಳಿದನು ನಾ ಆಡ್ರ್ ಮಾಡ್ದೆ ಹಝಾರ್ ರೂಪಾಯಿ ಇತ್ತು ಒಳಗೆ ಅದರಾಗ ಹೊರಗೆ ಕೇಳದ್ರೆ ತೋಳ್ ಪಿರೆ ಇತ್ತು ಆರು ಸಾವಿರ ರೂಪಾಯಿ ಇತ್ತು ಇಲ್ಲಿ ಹಝಾರ್ ರೂಪಾಯಿ ಆಡ್ರ್ ಮಾಡ್ದೆ ಮತ್ತು ಅದ್ರಾಗ ದೊನ್ಶೆ ರೂಪಾಯಿ ಡಿಸ್ಕೌಂಟ್ ಮಾಡಿದರು ಅದರಾಗ ಭಾರಿ ತೋಲ್ ತೋಲ್ ಭಾರಿಯಿತ್ತು ನ ಬಾ ನಾ ಅನ್ಕೊಂಡಿದ್ದಿಲ್ಲ ಹಿಂಗೆ ಬರ್ತ ಅನ್ಕೊಂಡಿದ್ದ ಭಯಂಕರ ಬಂದದ ನಾ ಎಲ್ಲಿ ಅಂಜ್ಕೆ ಇತ್ತಿದು ಎಲ್ಲಿ ಸರ್ಯಾಗಿ ಬರ್ತದೋ ಇಲ್ಲ ಡುಗುಡುಗಿದಾಗೆ ಇದ್ದೆ ನಾ ದಿನ ದಿನ ಬಂತು ಬಂದ್ಮೇಲೆ ಓಪನ್ ಮಾಡ್ದೆ ಎಲ್ಲಿ ಖರಾಬ್ ಬರ್ತದೇನೋ ಇದು ಖರಾಬ್ ಬರ್ತೇನೋ ಅಂತ ನಾ ಅನ್ಕೊಂಡೆ ಭಾರಿ ಬಂದ ಭಾರಿ ಅಂದು ಭಾಳ ಖುಷಿ ಆಯ್ತು ನನ್ಗೆ ಬಂದ್ಮೇಲೆ ಎಲ್ಲರು ದೋಸ್ತರು ಹೋಗೋರು ಬರೋರು ಎಲ್ಲರು ಕೇಳದ್ರು ನನಗೆ ಎಲ್ಲಿ ತಂದಿದ್ದಿ ಎಲ್ಲಿ ತಂದಿದ್ದಿ ಎಲ್ಲ ತಂದೆ ಅಂತ ಎಲ್ಲರೂ ಕೇಳದ್ರು ನಾನು ಶಾಲೀಗ್ ಬೇ ಕೊಂಡೋಗಿದ್ದೆ ಶಾಲ್ಯಾಗ ಎಲ್ಲರೂ ಕೇಳಿದರು ಅದು ಆರು ತಿಂಗ್ಳಾಯ್ತು ಯೂಸ್ ಮಾಡಿದ್ರುವೇ ಒಂದು ಬಟನ್ ಹೋಗಿಲ್ಲ ಒಂದು ಹೊಲಿಗೆ ಹೊಚ್ಚಿಲ್ಲ ಏನು ಏನು ಭಿ ಪ್ರಾಬ್ಲಮ್ ಆಗಿಲ್ಲ ಇನ್ನ ಭಿ ಶರ್ಟ್ ಹೊಸದು ಹ್ಯಾಂಗಿದೆ ಹಾಗೇ ಅದ ಅಂದರೂ ಭಿ ಇನ್ನೂ ಭಿ ಜರ ಭಿ ಏನು ಭಿ ಹೊಸದು ಹ್ಯಾಂಗದೆ ಹಂಗೆ ಅದು ಇನ್ನೂ ಭಿ ದೋಸ್ತರಿಗೆ ಇಸ್ಕೊಡ್ಬೇಕಲ್ಲತ್ತು ಇನ್ನೂ ದೋಸ್ತರಿಗೆ ತೊಂದಿನಿ ನಾಲ್ಕು ತೊಂದಿನಿ ಈಗ ಇನ್ನೂ ಮನ್ಯಾಗ ಭಿ ಇಸ್ಕೊಡ್ಬೇಕಲ್ಲತ್ತು ಈಗ ಈಗ ಮತ್ತೆ ಇನ್ನೊಂದು ನಾಲ್ಕೈದು ಶರ್ಟ್ ಆಡ್ರ್ ಮಾಡಿ ದರ್ಶನ್ ಸುದೀಪಂದೆ ಅಂಥದ್ದೇ ಆನ್ಲೈನ್ದಾಗೆ ಆಡ್ರ್ ಮಾಡುವಗಿದ್ದೀನಿ ಆನ್ಲೈನ್ದಾಗ ಭಾಳ ಡಿಸ್ಕೌಂಟ್ ಕೊಡ್ತಾರೆ ಹಝಾರ್ ರೂಪಾಯಿ ಐದು ಸಾವಿರ ರೂಪಾಯಿ ಇತ್ತಂದ್ರೆ ಇಲ್ಲಿ ಹಜಾರ್ ರೂಪಾಯಿ ಸಿಗ್ತಾವ್ ಮತ್ತು ಅದ್ರಾಗ ದೊನ್ಶೆ ರೂಪಾಯಿ ಡಿಸ್ಕೌಂಟ್ ನಮಗೆ ಕೊಡ್ತಾರೆ ಪ್ಯಾಂಟಾಗ್ಲಿ ಶರ್ಟಾಗ್ಲಿ ಎಲ್ಲ ಎಲ್ಲ ಎವ್ರಿತಿಂಗ ಚಲ್ಲ ಚರ ಕೊಡ್ತಾರೆ ಅದು ತೋಬೇಕಂತ ಭಾಳ ಆಸೆ ಇದೆ ಆನ್ಲೈನಾಗ ತೋತಿನ್ಮೇಲೆ ನಾ ಹೊರ ಒಟ್ಟು ತಗೊಲಪ್ಪ ಆನ್ಲೈನಾಗೆ ತೋತಿನಿ ಫ್ಲಿಪ್ಕಾರ್ಟ ಅಮೆಝಾನ್ದಾಗೆ ಎಲ್ಲ ಅದರಾಗೆ ತೋತಿನಿ ಇನ್ಮೇಲೆ ಹೊರಗೆಲ್ಲೂ ತಗೊಲಪ್ಪ